ಹಾಂ ಇದು ಕಾಲ್ ಮಾಡಿದ್ರಾ ಸರ್ ಅದ್ಕೆನು ನಮ್ಮದು ಕಂಪ್ನಿ ಇದೆ ಸ ಹಾಂ ಹೇಳಿ ಸರ್ ಓಕೆ

ಯಾ ಏನೇನು ಕಲ್ತಿರಿ ಸರ್ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನಾಗ ಯಾವ್ಯಾವ ಕಲ್ತಿರಿ ಸರ್ ನೀವು ಹಾಂ ರೀ ಸರ್ ಸಿ ಸಿ ಪ್ಲಸ್ ಪ್ಲಸ್ಸು ಕಲ್ತಿರಿ ಏನು ರೀ ಸರ್ ನೀವು ಹೌದು ರೀ ಸರ್ ಇದು ನಾವು ನಮ್ಮಲ್ಲಿ ಜಾಬ್ ಸೋರಿ ಸರ್ ರೆಕ್ರೂಟರ್ ಇದ್ದೀವಿ ರೀ ಸರ್ ನಾವು ಹೀಗೆ ನಮ್ಮದು ಕಂಪ್ನಿ ಅದ ರೀ ಸರ್ ಸಾಫ್ಟ್ವೆರ್ ಕಂಪ್ನಿ ಅದ ಎಮ್ ಎನ್ ಸಿ ಕಂಪ್ನಿ ಅದ ರೀ ಸರ್ ಬ್ಲೂ ಜೀನ್ಸ್ ಅಂತ ನಾವು ನೀವು ಏನು ಜಾಬಿಗೆ ನೋಡ್ತಿದ್ದೀರಾ ಸರ್ ನಮ್ಮಲ್ಲಿ ಜಾಬ್ ಸಲುವಾಗ ನಿಮ್ಮದು ಎಷ್ಟು ಎಕ್ಸ್ಪಿರೆನ್ಸ್ ಇದೇನಾ ಸರ್ ವರ್ಕ್ ಮಾಡಿದ್ದು ನಿಮಗೆ ಹೌದ್ ರೀ ಹಾಂ ಇಂಜಿನೀಯರಿಂಗ್ ಮುಗಿದ ಏನು ರೀ ನಿಮ್ಮದು ಹೌದ್ ರೀ ನಾವು ನಮ್ಮಲ್ಲಿ ಕಂಪ್ನಿದಾಗ ಹೆಂಗೆ ಅದ ರೀ ನಮ್ಮದು ದೊಡ್ಡ ಕಂಪ್ನಿ ಅದ ರೀ ನಾವು ಜಾಬ್ ಎಲ್ಲ ಸಿಕ್ಕಾಪಟ್ಟೆ ಇರ್ತದೆ ರೀ ಹಾಂ ಎಕ್ಸ್ಪಿರೆನ್ಸ್ ಇದ್ದವರಿಗೆ ನೋಡ್ಲಿತ್ತಿವಿ ರೀ ಸರ ನಿಮ್ಗೆ ಏನಾದರೂ ಎಕ್ಸ್ಪಿರೆನ್ಸ್ ಇದೆಯಾ ಎಕ್ಸ್ಪಿರೆನ್ಸ್ ಅದ ರೀ ಸರ್ ಹಾಂ ಹೌದು ರೀ ಸರ್ ಅಂದ್ರೆ ನೀವು ಫ್ರೆಷೆರ್ಸ್ ಇದ್ದೀರಾ ಸರ್ ನೀವು ಫ್ರೆಷೆರ್ಸ್ ಇದ್ದೀರಾ ಹೌದಾ ಸರ್ ಫ್ರೆಷೆರ್ಸಿಗೆಲ್ಲ ನಮ್ಮಲ್ಲಿ ಆ್ಯಕ್ಚುಲಿ ನಾವು ರೆಕ್ರುಟ್ ಮಾಡೋದಿಲ್ಲ ಸರ್ ನಾವು ಎಕ್ಸ್ಪೀರಿಯನ್ಸ್ ಇದ್ದೋರು ಬೇಕು ಸರ್ ನಮಗೆ ಚೆನ್ನಾಗಿ ಒಂದು ಎರಡು ಮೂರು ವರ್ಷ ಅವರಿಗೆ ನಾವು ಏನಾದರೂ ಕೊಟ್ಟರೆ ಕಂಪ್ಲೀಟ್ ಮಾಡೋಕ್ಕೆ ಡೆಡ್ಲೈನ್ ಕೊಟ್ರೆ ಅದು ಕಂಪ್ಲೀಟ್ ಮಾಡ ಹೌದ್ ರೀ ಹೌದು ರೀ ಸರ ಹ್ಞೂ ಅದು ನಿಮ್ಗೆ ಎಕ್ಸ್ಪಿರೆನ್ಸ್ ಬೇಕು ಸರ್ ನಮ್ಮ ಕಂಪ್ನಿ ಕೆಲಸ ಮಾಡ್ಬೇಕು ಅಂದರೆ ಸರ್ ನಿಮ್ಗೆ ಎಕ್ಸ್ಪಿರೆನ್ಸ್ ಇಲ್ಲ ಸರ್ ನಾವು ಫ್ರೆಷೆರ್ಸಿಗೆ ತೊಗೋದಿಲ್ಲ ಸರ್ ಇಲ್ಲ ಸರ್ ನೀವು ಪೈಲೆ ನೀವು ಪೈಲೆ ಯಾವ್ದಾರೂ ಟು ಟೈಯರ್ ಕಂಪ್ನಿಸ್ನಾಗ ನೋಡಿ ಸರ್ ನೀವು ಆಮೇಲೆ ನಮ್ಮ ಕಂಪ್ನಿಗೆ ಪೈಲೆ ಎಕ್ಸ್ಪಿರೆನ್ಸ್ ತೊಗೊಂಡು ಆಮೇಲೆ ನಮ್ಮ ಕಂಪ್ನಿಗೆ ಅಪ್ಲೈ ಮಾಡಿ ಸರ ನಮ್ಮ ಕಂಪ್ನಿ ಹೆಸ್ರು ಬ್ಲೂ ಜೀನ್ಸ್ ಅಂತ ಹೇಳಿ ಅದ ರೀ ಸರ್ ಇದು ಎಮ್ ಎನ್ ಸಿ ಸಾಫ್ಟ್ವೇರ್ ಕಂಪ್ನಿ ಅದ ರೀ ಸಾಫ್ಟ್ವೇರ್ಸ್ ಬಿಲ್ಡ್ ಮಾಡ್ತೇವೆ ರಿ ಸರ್ ನಾವು ಲೈಬ್ರೆರಿ ಇವು ಎ ಡಬ್ಲ್ಯೂ ಎಸ್ ಅಷೂರ್ ಮ್ಯಾಲೆ ವರ್ಕ್ ಇರ್ತದೆ ರೀ ಸರ್ ನಮ್ಮದು

ಹಾಂ ರೀ ಜಾಬ್ ಅದೇ ಕೊಡ್ತಿವಿ ರೀ ಖರೇ ನಾ ಎಕ್ಸ್ಪಿರೆನ್ಸ್ ಇದ್ದವ್ರಿಗೆ ಕೊಡ್ತಿವಿ ರೀ ನೀವು ಫ್ರೆಷೆರ್ಸ್ ಇದ್ದೀರಿ ನಿಮಗ್ ಸಿ ಪ್ಲಸ್ ಪ್ಲಸ್ ಜಾವಾ ಪೈತೋನ್ ಅಷ್ಟೇ ಬರ್ತದೆ ರೀ ಸರ್ ನಮ್ಗೆ ನಿಮ್ಗೆ ಹಾಂ ಅಂದ್ರೆ ಮತ್ತೆ ಅದ್ರ ಮೇಲೆ ಏನು ಪ್ರಾಜೆಕ್ಟ್ ಅದು ಮಾಡೀರಿ ಸರ್ ನೀವು ಪ್ರಾಜೆಕ್ಟ್ಸ್ ಅದು ಮಾಡಿ ನಿಮ್ಮ ರೆಸೂಮೇ ಅದು ಬಿಲ್ಡ್ ಮಾಡಿರಿ ಸರ್ ಮತ್ತೆ ನಂಬಲ್ಲಿ ಒಪನಿಂಗ್ಸ್ ಇದ್ದಾಗ ನೋಡ್ಕೋತಾ ಇರಿ ಸರ್ ಆಗ ಅಪ್ಲೈ ಮಾಡಿ ಓಕೆ ಸರ್ ಆಯ್ತು ಸರ್ ಓಕೆ ಓಕ್ ಓಕೆ ಹಾಂ ಸರ್ ಓಕೆ ಥ್ಯಾಂಕ್ ಯು ಸರ್